ಕನ್ನಡ ವ್ಯಾಕರಣವು ತುಂಬ ಸ್ಪಷ್ಟವಾಗಿದೆ ಹಾಗೂ ತುಂಬ ಸುಲಭವಾಗಿದೆ ಹಾಗೆ ಕನ್ನಡ ಉಚ್ಚಾರವು ಕೂಡ ತುಂಬ ಸರಳವಾಗಿದೆ ನಮ್ಮ ಕನ್ನಡ ಭಾಷೆಯು ತುಂಬ ಸುಂದರವಾದ ಹಾಗೂ ಸರಳವಾದ ಭಾಷೆ ಆಗಿರೋದ್ರಿಂದ ಯಾರು ಬೇಕಾದರೂ ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಕಲಿಯಬಹುದಾಗಿದೆ ಹಾಗೆ ನಮ್ಮ ಕನ್ನಡದ ವರ್ಣಮಾಲೆಯು ಹದಿಮೂರು ಸ್ವರ ಮೂವತ್ತ ನಾಲ್ಕು ವ್ಯಂಜನ ಮತ್ತು ಎರಡು ಯೋಗವಾಹಗಳನ್ನು ಒಳಗೊಂಡಿದೆ